ನಾವು ಕನ್ನಡ ಭಾಷೆಯನ್ನು ನಾವು

ಓದೂರಿಂದ ಮತ್ತು ಕತೆಗಳ ಕೇಳೂರಿಂದನಗಳುನು ಮತ್ತು ನೋಡಿ ಕಲ್ತೆವಂತಾ ಹೇಳ್ಬೌದು ಕನ್ನಡ ಭಾಷೆ ತುಂಬ ಚೆನ್ನಾಗಿದೆ ಕನ್ನಡ ಭಾಷೆ ಕನ್ನಡ ಭಾಷೆದ್ ಭಾಷೆಕ ತನ್ನದೇ ಆದಂಥ ಒಂದು ಸ್ಥಾನ ಇದೆ ಸ್ಥಾನ ಇದೆ ಕನ್ನಡ ಭಾಷೆ ಬರೇ ಒಂದು ಕನ್ನಡ ಭಾಷೆ ಅಂದ್ರು ಒಂಥರಾ ಸ್ರೀಗಂಧ ಇದ್ದ ಹಾಗೆ ಅದು ತನ್ನ ಸುಗಂಧವನ್ನು ಎಲ್ಲಿ ಹೋದರೂ ಅಷ್ಟೆ ಅದು ಚಂದವಾಗಿ ಅದರದ್ದು ಸುಗಂಧವು ಕೊಡ್ತದೆ ಕನ್ನಡ ಭಾಷೆಗೆ ತನ್ನದೇ ಆದಂಥ ಸ್ಥಾನಮಾನವನ್ನು ಇದೆ ನಾವು ಕನ್ನಡ ಭಾಷೆಯನ್ನು ಹೇಗೆ ಕಲ್ತ್ವಿ ಅಂದರೆ ನಾವು ಜಾಸ್ತಿ ಈಗ ಮನೆಗಳಲ್ಲಿ ಇರುವಂಥ ಅಜ್ಜಿ ಅಜ್ಜ ಅವರಿಂದ ಕತೆಗಳ ಮುಖಾಂತರ ಮತ್ತು ಮತ್ತು ಪಾಠ ಪ್ರವಚನಗಳಿಂದ ಮತ್ತು ಓದುವರಿಂದ ನಾವು ಪಾಠ ಪ್ರವಚನವಂದನು ಕಲ್ತು ನಂತುನೂ ಹೇಳಬೌದು ಕನ್ನಡ ಭಾಷೆಗೆ ಅದೊಂಥರಾ ಸುಂದರ ಕನ್ನಡ ಭಾಷೆ ಅದೊಂದು ಶ್ರೀಗಂಧ ಇದ್ದ ಹಾಗೆ ಕನ್ನಡ ಭಾಷೆಗೆ ಶ್ರೀಗಂಧ ಇದ್ದ ಹಾಗೆ ಅದು ಏಕೆ ಅಂದರೆ ಕನ್ನಡ ಭಾಷೆ ಅಷ್ಟೂ ಅದು ಅದರದ್ದೇ ಆದಂಥಾ ಒಂದು ಸ್ಥಾನ ಇದೆ ಅಂತಾನೆ ಹೇಳಬೌದು ಅಂದರೆ ಕನ್ನಡ ಭಾಷೆಗೆ ದೊಡ್ಡ ದೊಡ್ಡ ಕವಿಗಳು ಒಂದು ಇದನ್ನ ಕೊಟಿದ್ದಾರೆ ಅದಕೆ ಏನಂದ್ರಾ ಸ್ಥಾನ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಒಂದು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಕವಿಗಳಿದ್ದಾರೆ ಕನ್ನಡ ಭಾಷೆಗೆ ಮತ್ತು ಕನ್ನಡದಲ್ಲೇ ಒಂದೂ ಡಿಕ್ಷ್ನರಿ ಬರೆದಂಥ ಕವಿಗಳಿದ್ದಾರೆ ಮತ್ತು ಕನ್ನಡ ಭಾಷೆಗೆ ಅದು ಯಾವ ಎಲ್ಲ ಭಾಷೆಗಿಂತೂ ಕನ್ನಡ ಭಾಷೆ ಸರಳ ಅಂತಾನೆ ಹೇಳಬಹುದು ನಮ್ಮ ಕನ್ನಡ ಭಾಷೆಯಲ್ಲೆ ನಮ್ಗೆ ಒಂದು ಏನಪ್ಪ ಅಂದರೆ ಒಂದು ವ್ಯವಹಾರ ಜ್ಞಾನ ಹೆಚ್ಚಾಗಿರುತ್ತದೆ ಅಂದರೆ ಈಗ ಬ್ಯಾಂಕಿನಲ್ಲಿ ಇರುವ ಈಗ ಬ್ಯಾಂಕ್ನಲ್ಲೇ ಜಾಸ್ತಿ ನಮ್ಮ ರಾಜ್ಯದೊಳಗೆ ಕರ್ನಾಟಕದರ್ನ ಅದು ಕನ್ನಡ ಕನ್ನಡ ಬಲ್ಲವರನ್ನ ತಗೊಬೇಕು ಯಾಕಂದರೆ ಕರ್ನಾಟಕ ಕನ್ನಡದ ಕನಡದಲ್ಲಿರೊ ಕನ್ನಡ ಕನ್ನಡ ಚೆನ್ನಾಗಿ ಬೆಳ್ತಿಲ್ತಾರೆ ಅದರಿಂದ ಕರ್ನಾಟಕದಲ್ಲಿ ಕನ್ನಡವನ್ನು ಚೆನ್ನಾಗ್ ಕಲ್ತಿರ್ತಾರೆ ಕನ್ನಡಿಗರು ಅವ್ರ್ನ ಬ್ಯಾಂಕಿಲ್ಲಿ ತೊಗೊಳದ್ರೆ ಜನರಿಗೆ ಎಷ್ಟು ಅನುಕೂಲ ಆಗ್ತೈತೆ ಅಂದರೆ ಆದು ಅದಕಂದಿ ಅದು ಭಾಷೆ ಅವ್ರಿಗೆ ಎಲ್ಲವು ಅರ್ಥ ಆಗ್ತಾಯಿದೆ ಇದ್ರಿಂದ ಒಂದು ಕನ್ನಡ ಹೆಸರನ್ನು ಸಂಪಾದನೆ ಮಾಡ್ಬೌದು ಅಂತಾನೆ ಹೇಳ್ಬೌದು ಬೇರೆ ಬೇರೆ ರಾಜ್ಯಗಳಿಂದ ಬತ್ ಬರ್ತಾರೆ ಅವರಿಗೆ ಕನ್ನಡ ಕಲಿಲಿಕ್ಕೆ ಬರೊಲ್ಲ ನಾವು ಹೇಳಿದ್ದು ಅವ್ರಿಗೆ ಬರಲ್ಲ ಅವ್ರು ಹೇಳಿದ್ ನಮಗೆ ಬರೊದಿಲ್ಲ ಇದರಿಂದ ಕಮ್ಯುನಿಕೇಷನುನು ಸ್ವಲ್ಪ ಅಷ್ಟು ಸರಿಯಾಗಿ ಆಗ್ತಾಯಿಲ್ಲ ಆದ್ದರಿಂದ ಕನ್ನಡ ಕನ್ನಡ ಕರ್ನಾಟಕದರೆ ಕನ್ನಡ ಬ್ಯಾಂಕ್ನಲ್ಲಿ ಮತ್ತು ಬೇರೆ ಬೇರೆ ಉದ್ಯೋಗಲಿ ಕನ್ನಡ ಕರ್ನಾಟಕದರಿಗೆ ಪಶ್ಟ್ ಪ್ರಾಮುಖ್ಯತೆ ಕೊಡಬೇಕು ಅಂತನೂ ಹೇಳಬೌದು ಕನ್ನಡ ಭಾಷೆ ಅಂದರೆ ಒಂಥರ ಕಸ್ತೂರಿ ಪರಿಮಳ ಇದ್ದಾಂಗೆ ಅದು ಒಂಥರಾ ಎಷ್ಟು ಎಲ್ಲಿ ಹೋದ್ರು ಅದೊಂಥರಾ ಸುಗಂಧ ಇಂಧನ ಕೂಡಿರ್ತಿರ್ತೆತಿ ಅಂತ ಹೇಳ್ಬೌದು ಹ್ಞೂ ನಾವು ಕನ್ನಡ ಭಾಷೆ ಅಂದರೆ ನಾವು ಜಾಸ್ತಿ ಓದು ಓದುರಿಂದಾ ಮತ್ತು ಮತ್ತು ಕತೆಗಳಿಂದ ಮತ್ತು ಧಾರವಾಹಿ ನೋಡೊದರಿಂದ ಸಿನೆಮಾ ನೋಡೂದರಿಂದ ಕಲ್ತಿ ಅಂತನೆ ಹೇಳ್ಬೌದು ಜಾಸ್ತಿ ಶಬ್ದ ಸಂಗ್ರಹಕ್ಕಾಗಿ ನಾವು ಡಿಕ್ಷ್ನರಿಯನ್ನು ಓದಿದ್ದೀವಿ ಮತ್ತು ಅಲ್ಲಿ ಅಂತು ಹೇಳಬಹುದು ನಾವು ಕನ್ನಡ ಭಾಷೆಯ ಫಶ್ಟ ನಮ್ಮ ಕನ್ನಡದ ತಾಯಿ ಕನ್ನಡ ನಮ್ಮ ತಂದೆ ತಾಯಿಗಳಿಂದನ ಫಸ್ಟ್ ನಾವು ಕಲಿತೇವೆ ಕನ್ನಡ ಭಾಷೆ ಯಾಕೆ ಅವರು ಆಡು ಮಾತುಗಳಿಂದ ನಾವು ಕನ್ನಡ ಕಲಿತೇವೆ ಹುಟ್ಟಿದಾಗಿಂದನು ನಮ್ಗ ಅವರು ಕನ್ನಡದಲ್ಲೇ ಹೇಳಿದ ಹೇಳ್ತಾರೆ ನಮಗೆ ಕನ್ನಡ ಲಘು ನಮ್ಗ ಅರ್ಥ ಆಗ್ತವು ಬೇರೆ ಭಾಷೆ ಹಂಗ್ ನಮ್ಗ ಕನ್ನಡ ಇನ್ನು ಬೇರೆ ಭಾಷೆನೇನೂನು ಎಲ್ಲವು ಅರ್ಥ ಆಗಲ್ಲ ನಮ್ಮ ಕನ್ನಡ ಭಾಷೆ ಲಘು ಅರ್ಥ ಆಗ್ತೈತಿ ನಮಗೆ ಅಂತ ಹೇಳ್ಬೋದು ನಮ್ಮ ನೋಡ್ರಿ ಆತು ಮುನ್ನೂರು ಆತು